ಒಂಬತ್ತು ಡಿಸಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂಟು ಮೈ ಸಾವಿರದ ಒಂಬೈನೂರ ತೊಂಬತ್ತ ಐದು ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಐದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಆರು ಇಪ್ಪತ್ತ ಒಂಬತ್ತು ಡಿಸಂಬರ್ ಎರಡು ಸಾವಿರದ ಹದಿನೈದು